ನವಜಾತಿ ಶಿಶುಗಳು ಸೋಂಕಿನ ವಿರುದ್ಧ ಬಹಳ ಕಡಿಮೆ ರಕ್ಷಣೆಯನ್ನು ಹೊಂದಿರುತ್ತಾರೆ ಆದ್ದರಿಂದ ನಾವು ಸ್ವಚ್ಛ ನೈರ್ಮಲ್ಯದ ವಾತಾವರಣವನ್ನು ಒದಗಿಸೋದು ಮುಖ್ಯವಾಗಿದೆ ನಾವು ಮಾಡಬಹುದಾದ ಪ್ರಮುಖ ಕೆಲಸವೇನೆಂದರೆ ನಮ್ಮ ಮಗುವನ್ನು ನಿಭಾಯಿಸುವ ನಿಭಾಯಿಸುವುದು ಯಾರಾದರು ನಾವು ಸೇರಿದಂತೆ ಮೊದಲು ನಮ್ಮ ಕೈಗಳನ್ನು ತೊಳೆದಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಮಗು ಮತ್ತು ತಾಯಿಯನ್ನು ಒಂದೇ ಕೋಣೆಯಲ್ಲಿ ಇರಿಸಿ ಮತ್ತು ಮಗುವಿಗೆ ಬೇಡಿಕೆಯ ಮೇಲೆ ಆಹಾರವನ್ನು ನೀಡಲು ಅವಕಾಶ ಮಾಡಿಕೊಡಿ ಮಗು ಚಿಕ್ಕದಾಗಿದ್ದಾಗ ಮಗುವನ್ನು ಪ್ರತಿದಿನ ಸಾಧ್ಯವಾದಷ್ಟು ಚರ್ಮದಿಂದ ಚರ್ಮದ ಸನ್ ಸಂಪರ್ಕದಲ್ಲಿ ಇರಿಸಿ ಮಗುವನ್ನು ನಿಭಾಯಿಸುವ ಮೊದಲು ಕೈಗಳನ್ನು ಸಾಬೂನಿನಿಂದ ಮತ್ತು ನೀರಿನಿಂದ ತೊಳೆಯಿರಿ ಮಗುವಿಗೆ ಸರಿಯಾಗಿ ಆಹಾರ ನೀಡಬೇಕು ನೀಡೋದಿಲ್ಲ ನೀಡದಿದ್ದರಲ್ಲಿ ವೇಗವಾದ ಉಸಿರಾಟ ಅಥವಾ ಹೆಚ್ಚಿನ ತಾಪಮಾನದಂತಹ ಅಪಾಯದ ಚಿಹ್ನೆಗಳು ಮತ್ತು ಆರೈಕೆಯನ್ನು ಎಲ್ಲಿ ಪಡೆಯಬೇಕು ಎಂಬುದನ್ನು ತಿಳಿದುಕೊಳ್ಳಿ